ಹಾಂ ಹೌದು ಸುದ್ದಿ ಪೀಡಿತಗಳನ್ನು ಓದುತ್ತಿರುತ್ತೀನಿ ಯಾವ ಚಾನಲ್ ಚಂದಾದಾರರಾಗಿದ್ದೆ ಅಂದರೆ ಟಿವಿ ನೈನವ್ರ ಚಾನಲ್ದು ಚಂದಾದಾರ ಆಮೇಲೆ ಚಂದನಾ ಟಿವಿ ಚಂದನಾ ಟಿವಿಯಲ್ಲಿ ನಮಗೆ ಬೇಕಾದ ಸಂಸ್ಕೃತಿ ಬಗ್ಗೆ ಕಲೆ ಬಗ್ಗೆ ನಮಗೆ ಪೇಂಟಿಂಗ್ ಆಯಿತು ಚಿತ್ರಕಲೆ ಬಗ್ಗೆ ಸೌಂದರ್ಯದ ವಿವರಣೆ ಬಗ್ಗೆ ಹೇಳ್ತಾರೆ ಟಿವಿ ನೈನಲ್ಲಿ ಕ್ರೈಮು ಬಿಸ್ನೆಸ್ ಬಗ್ಗೆ ರೈತರ ಬಗ್ಗೆ ರಾಜಕಾರಣಿಯ ಬಗ್ಗೆ ಹಲವಾರು ವಿಷಯಗಳನ್ನು ನಾವು ಅಲ್ಲಿ ತಿಳ್ಕೋಬೋದು ಕೇಳ್ಬೋದು ತುಂಬ ಹೇ ನಮಗೆ ಉಪಯುಕ್ತವಾಗಿದೆ ಮೊಬೈಲಿನಿಂದ ಕೇಳುವುದರಿಂದ